ಇದು ಸಾಯಿ ಸ್ಟೋರ್ನವ್ರು ಏನುರೀಪ್ಪ ಹಾಂ ಸರ ನಮಗದು ನಮ್ಗೆ ಮನ್ಯಾಗೆ ಫಂಕ್ಷನ್ ಇತ್ತು ಒಂದು ಅದಕ್ಕೊಂದು ಸ್ವಲ್ಪ ರೇಷನ್ ಕಳಿಸೋದಿತ್ರಿಪ್ಪ ನೀವು ಅದು ಮೊನ್ನೆ ಮಾದೇವ ಅನ್ನುವ ರೇಶನ್ನ ಹೇಳಿದ್ದ ನಿಮಗೆ ಅದು ಕಾಯಿಪಲ್ಲೆ ಆಮೇಲೆ ರೇಶನ್ನ ಕೊಟ್ಟು ಕಳ್ಸೋಕ್ಕೆ ಅದಕ್ಕೆ ಅದು ಲೀಸ್ಟ್ ಕಳಿಸಿದ್ದೆ ಲೀಸ್ಟ್ ಒಳಗೆ ಒಂದು ಸ್ವಲ್ಪ ಅದು ಲೀಸ್ಟ್ ಓದಿ ಹೇಳ್ತಿರಾ ಅದು ಏನು ಅನ್ನೋದು ಅಲ್ಲಲ್ಲ ರೀ ಅಲ್ಲರೀ ಅವ ಲೀಸ್ಟ್ ಕೊಟ್ಟಿದ್ನಲ್ಲ ರೀ ನಿಮ್ಗೆ ಇದ್ರದ್ದು ಅದು ಕುಬುಸದ್ದು ಲಿಸ್ಟ್ ಕೊಟ್ಟಿದ್ನಲ್ಲ ರೀ ಕುಬುಸ ಮಾಡೋ ಫಂಕ್ಷನ್ದು ಅಲ್ಲ ಉದ್ದದ್ದೇ ಲಿಸ್ಟ್ ಕೊಟ್ಟಾನಲ್ಲ ರೀ ನಿಮ್ಗೆ ಅದು ಅಕ್ಕಿ ಸಕ್ರೆ ಅದು ಆ ಅಲ್ಲರೀ ಅದು ಊಟದ್ದು ಅಂದೇ ನಾ ನಿಮ್ಗೆ ಲಿಸ್ಟ್ ಮಾಡಿ ಹೇಳ್ತೇನೆ ಅದು ರೇಶನ್ದು ಅದು ಲಿಸ್ಟ್ ನೋಡಿರಲ್ಲ ಲಿಸ್ಟ್ ನೋಡಿ ಸ್ವಲ್ಪ ಕೈಯಾಗೆ ಹಿಡ್ಕೊರಿಪ ಅದು ಐದು ಕಿಲೋ ಸಕ್ರೆ ಹಾಕಿನಿ ರೀ ಹಾಂ ಎರಡು ಕಿಲೋ ಪುಟಾಣಿ ರೀ ಒಂದು ಕಿಲೋ ಶೇಂಗಾ ಒಂದು ಕಿಲೋ ರವೆ ಆಮೇಲೆ ಒಂದು ಕಿಲೋ ಉದ್ದಿನ ಬ್ಯಾಳೆ ಅರ್ಧ ಕಿಲೋ ಗೋಧಿ ಹಿಟ್ಟು ಅರ್ಧ ಕಿಲೋ ಉಪ್ಪು ರೀ ಅರ್ಧ ಕಿಲೋ ಶಾವ್ಗಿ ರೀ ಅದು ಅದೊಂದು ಸ್ವಲ್ಪ ಹುರ್ದಿದ್ದು ಕೊಡಿರಿ ಅದು ಕೆಂಪು ಶಾವ್ಗಿ ಬರ್ತೈತಲ್ಲ ರೀ ಅದು ಅರ್ಧ ಕಿಲೋ ಕೊಡಿರಿ ಯಾಕಂದ್ರೆ ಅದು ತೆಳ್ಳಗಿರ್ತೈತಿ ಚಲೋ ಆಕೈತಿ ಅದನ್ನ ಕೊಡಿರಿ ಅವು ಇದು ಯಾವ ಕಂಪನಿ ಇದ್ರದ್ದು ಬೃಂದಾವನ್ ಕಂಪೆನಿದೋ ಏನು ನಂದಿ ಕಂಪ್ನಿದೈತೆ ರೀ ಹಾಂ ನಂದಿನಾ ನಮಗೆ ನಂದಿನೇ ಬೇಕು ರೀ ನಂದಿ ಕೊಡಿರಿ

ಐತಲ್ರಿ ಹಾಂ ಆಯ್ತು ರೀ ಅದೊಂದು ಅರ್ಧ ಕಿಲೋ ಕಳಿಸ್ ರೀ ಆಮೇಲೆ ಅದು ಯೂಸ್ ಆ್ಯಂಡ್ ತ್ರೋ ರೀ ಹಾಂ ಅದ್ ಹಾಂ ಒಂದಿಷ್ಟು ಪ್ಲೇಟ್ ಹಾಂ ಆಯ್ತು ತೊಗೋರಿ ಆ ಲಿಶ್ಟ್ ಐತೆ ಅಂದ್ಮೇಲೆ ಕಳಿಸಿ ಬಿಡಿರಿ ಅದು ಹಾಂ ಆಯ್ತು ಆಯ್ತು ಆಯ್ತು ತೊಗೋರಿ ಅದು ಕಳ್ಸಿ ಬಿಡಿರಿಪ್ಪಾ ಓಕೆ ಓಕೆ ನಮಸ್ತೆ ರೀ ನಮಸ್ತೆ